ಎಲ್ಲರಿಗೂ ನಮಸ್ಕಾರ ನಮ್ಮ ಹೆಸರು ರಂಗಭೂಮಿ ಕಲಾವಿದರು ಮೊದಲು ನಮಗೆ ಗಾಯನದಲ್ಲಿ ಅಥವಾ ಸಂಗೀತದಲ್ಲಿ ಹೇಗೆ ಆಸಕ್ತಿ ಬೆಳೆಯಿತು ಹಾಡುಗಾರಿಕೆಯಲ್ಲಿ ಯಾವ ರೀತಿಯಾಗಿ ಆಸಕ್ತಿ ಬೆಳೆಯಿತು ಅಂತ ಹೇಳೋದಾದ್ರೆ ನಮಗೆ ಈ ಭಾಷಿಣಿ ಪ್ರಾಜೆಕ್ಟ್ನ ಬಂದ್ರ ಎಲ್ಲ ಸಿಬ್ಬಂದಿ ವರ್ಗದವ್ರಿಗೂ ಧನ್ಯವಾದಗಳು ಮೊದಲು ಮೊದಲಿಗೆ ನಾವು ಸಣ್ಣ ವಯಸ್ಸಿನಲ್ಲಿ ಗ್ರಾಮೀಣ ಭಾಗದಲ್ಲಿ ಹಾಡೋದು ಹಾಡೋದನ್ನ ಕಲಿತ್ವಿ ಸಂಗೀತ ಪಾಠ ಶಾಲೆ ಭಜನೆಗಳಲ್ಲಿ ದೇವಸ್ಥಾನಗಳಲ್ಲಿ ನಮ್ಮ ಹಿರಿಯವರು ಈ ಒಂದು ಸಂಗೀತದಲ್ಲಿ ತಾಳ ಮತ್ತು ವಾದ್ಯಗಳೊಂದಿಗೆ ಭಜನೆಯನ್ನು ಮಾಡ್ತಿದ್ದರು ಅದನ್ನು ನಾವು ಸಣ್ಣ ಮಕ್ಕಳು ಅದನ್ನು ಅವಲೋಕನ ಮಾಡೋದ್ರ ಮೂಲಕವಾಗಿ ಅದನ್ನು ನಾವು ಕಲಿತ್ವಿ ಆ ನಂತರ ನಮ್ಮ ಶಾಲೆಗಳಲ್ಲಿ ನಮ್ಮ ಶಿಕ್ಷಕ ದೈಹಿಕ ಶಿಕ್ಷಕರು ಮತ್ತು ಮುಖ್ಯ ಗುರುಗಳು ಹಾಡೋದನ್ನ ಪದ್ಯವನ್ನು ಹಾಡೋದಾಗ್ಲಿ ಆ ನಂತರ ತತ್ವ ಪದಗಳನ್ನು ಹಾಡುವುದು ಹೀಗೆ ಸಂಗೀತವನ್ನು ನಾವು ಹಾಡ್ತಿದ್ವಿ ಅದನ್ನು ನಾವೊಂದು ವೃತ್ತಿಯನ್ನಾಗಿ ಮಾಡಿಕೊಂಡು ಬೆಳೆ ದಿನಗಳು ಬೆಳೆದಂತೆಲ್ಲ ನಾವು ಏನು ಮಾಡಿದ್ವಿ ಅಂದರೆ ಈ ನಾಟಕಗಳನ್ನು ಗ್ರಾಮೀಣ ಭಾಗದಲ್ಲಿ ನಾಟಕಗಳನ್ನು ಹಾಡೋದು ಅದನ್ನು ಕಲಿತ್ವಿ ಆ ನಂತರ ಯಾರನ್ನು ನೋಡುವುದು ಮತ್ತು ಕಲಿಯುವುದು ಎರಡೂ ಒಂದು ಅಭ್ಯಾಸವಾಗಿ ಬೆಳೆಯಿತು ಮತ್ತು ರೇಡಿಯೋದಲ್ಲಿ ಇರ್ತಕ್ಕಂಥ ಕಾರ್ಯಕ್ರಮಗಳನ್ನು ಸಂಗೀತ ಕಾರ್ಯಕ್ರಮಗಳನ್ನು ಆಗಿನ ಎಲ್ಲ ಕಲಾವಿದರು ಮತ್ತು ಈಗಿರ್ತಕ್ಕಂಥ ಎಲ್ಲ ಕಲಾವಿದರು ದೂರದರ್ಶನದ ಮೂಲಕ ಹಾಡುವಂಥದ್ದು ಮತ್ತು ಈ ಟಿ ವಿಗಳಲ್ಲಿ ಆ ನಂತರ ಈ ಒಂದು ರೇಡಿಯೋಗಳಲ್ಲಿ ಪ್ರಸಾರಭಾರತಿ ಧಾರವಾಡ ಮತ್ತು ಧಾರವಾಡದಲ್ಲಿ ಕೇಂದ್ರದಲ್ಲಿ ಪ್ರಸಾರವಾಗುವಂಥ ಹಾಡುಗಳು ನಾವು ಚಿಕ್ಕ ವಯಸ್ಸಿನಲ್ಲಿ ಹಾಡುಗಳನ್ನು ಅವಲೋಕನ ಮಾಡ್ತಿದ್ವಿ ಅದನ್ನು ನಾವು ಮೆಲ್ಕು ಹಾಕ್ಕೊಂತ ಅದನ್ನು ನಾವು ಸಂಗೀತ ಪಾಠ ಶಾಲೆಯಲ್ಲಿ ಕಲಿತ್ವಿ ಆ ನಂತರ ನಮ್ಮ ದುರ್ಗದಾಸ್ ಅವರು ಗೊಲ್ಲ ಗೊಲ್ಲರಹಳ್ಳಿ ಅವರು ಕೂಡ ನಮ್ಮ ಗುರುಗಳು ಅವರು ಕೂಡ ಈಗಲೂ ಅವರೂ ನಾವು ಕೂಡೇ ಕಾರ್ಯಕ್ರಮಗಳಿಗೆ ಹೋಗ್ತೀವಿ ನಮ್ಮ ಊರು ಕಲಾವಿದ್ರು ಇರತಕ್ಕಂಥ ಊರು ಅಂತ ಜಿಲ್ಲೆಯಲ್ಲಿ ನಾಗಲಾಪುರ ಮತ್ತು ಗೊಲ್ಲರಹಳ್ಳಿ ಕಲಾವಿದರ ತವರೂರು ಇಲ್ಲಿ ಮುಖ್ಯವಾಗಿ ಎಲ್ಲ ಭಾಗದ ಕಲಾವಿದರು ಇದ್ದಾರೆ ಬೈಲಾಟದ್ ಕಲಾವಿದರು ಮತ್ತು ಹಾರ್ಮೋನಿಯಮ್ ಮಾಸ್ತರ್ಗಳು ಆ ನಂತರ ನಿರ್ದೇಶಕರು ನಾಟಕದ ನಿರ್ದೇಶಕರು ಇದ್ದಾರೆ ಆ ನಂತರ ಪಾತ್ರಧಾರಿಗಳು ಪುರುಷ ಪಾತ್ರ ಮತ್ತು ಸ್ತ್ರೀ ಪಾತ್ರಧಾರಿಗಳನ್ನು ಮಾಡುವಂತಹ ಕಲಾವಿದರು ಕೂಡ ನಮ್ಮಲ್ಲಿ ಇದ್ದಾರೆ ತಬಲಾ ವಾದಕರು ಇದ್ದಾರೆ ಹೀಗೆ ಇವರೆಲ್ಲ ಸಂಕುಲದಲ್ಲಿ ನಾವು ಬೆಳೆದು ಈ ಹಾಡುವುದನ್ನು ನಾವು ಕಲಿತ್ವಿ ಸುಗಮ ಸಂಗೀತ ರಂಗ ಗೀತೆ ಜನಪದಗೀತೆ ಭಕ್ತಿಗೀತೆ ಭಾವಗೀತೆ ತತ್ವಪದ ಗಾಯನ ಪುರಾಣ ಈಗೆ ಎಲ್ಲವುದನ್ನು ನಾವೊಂದು ಹವ್ಯಾಸಿ ವೃತ್ತಿ ರಂಗಭೂಮಿಯ ಭೂಮಿಯ ಕಲಾವಿದರಾಗಿ ನಾವು ಬೆಳೆದ್ವಿ ಈವತ್ತು ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆ ಆ ನಂತರ ವಾರ್ತಾ ಮತ್ತು ಪ್ರಚಾರ ಇಲಾಖೆಯ ಕಾರ್ಯಕ್ರಮಗಳು ಮತ್ತು ಆಕಾಶವಾಣಿ ಕಾರ್ಯಕ್ರಮಗಳು ಮತ್ತು ಈ ಟಿ ವಿಯಲ್ಲಿ ಬರತಕ್ಕಂಥ ಎಲ್ಲ ಕಾರ್ಯಕ್ರಮಗಳಲ್ಲಿ ಕೂಡ ನಾವು ಭಾಗವಹಿಸಿದ್ವಿ ಸಂಘ ಸಂಸ್ಥೆಗಳ ಇರತಕ್ಕಂಥ ಪ್ರಶಸ್ತಿಗಳನ್ನು ಕೂಡ ನಮಗೆ ಕೊಟ್ಟರು ಆ ನಂತರ ಸಿರಿಗುಪ್ಪ ಆ ನಂತರ ಧಾರವಾಡ ಹುಬ್ಬಳ್ಳಿ ಆ ನಂತರ ಈ ಕಡೆ ಬಾಗ್ಲಕೋಟೆ ಜಮಖಂಡಿ ಮುಧೋಳ ಈ ಎಲ್ಲ ಭಾಗಗಳಲ್ಲಿ ಇಡೀ ಕರ್ನಾಟಕದಾದ್ಯಂತ ಎಲ್ಲ ಭಾಗಗಳಲ್ಲಿ ನಾವು ಬೀದಿ ನಾಟಕಗಳನ್ನು ಆಡೋದನ್ನ ಬೀದಿನಾಟಕ ಅದಕಿನ್ನ ಮುಂಚಿತವಾಗಿ ಬೀದಿನಾಟಕದ ಜೊತೆಗೆ ಒಂದು ಎನ್ ಜಿ ಓಗಳಲ್ಲಿ ನಾವು ತರಬೇತಿದಾರರಾಗಿ ಕೆಲ್ಸ ಮಾಡಿದ್ವಿ ಆ ವಿಷಯಗಳನ್ನು ಮಂಡಿಸೋದ್ರ ಮೂಲಕ ಜನರಿಗೆ ವಿಷಯವನ್ನು ತಿಳಿಸೋದ್ರ ಮೂಲಕವಾಗಿ ಪ್ರತಿಯೊಂದು ಹಾಡಿನ ಮೂಲಕವಾಗಿ ಈಗ ಆರೋಗ್ಯ ಗೀತೆಗಳು ಅಥವಾ ಬೀದಿನಾಟಕದ ಹಾಡಿನ ಮೂಲಕವಾಗಿ ನಾವು ವಿಷಯವನ್ನು ಮುಟ್ಟಿಸುವಂಥ ಒಂದು ವ ಅದು ಒಂದು ಕಲೆ ಅಂದರೆ ಎಲ್ಲ ವಿಷಯಗಳನ್ನು ನಾವು ಹಾಡಿನ ಮೂಲಕವಾಗಿ ಗೀತಗಾಯನದ ಮೂಲಕವಾಗಿ ಹೇಳ್ತೀವಿ ಇವು ಎಲ್ಲ ಒಂದು ಹಾ ನಮ್ಮ ಒಂದು ವ್ಯಕ್ತಿತ್ವವನ್ನು ನಾವು ಹಾಡು ಹಾಡೋದ್ರ ಮೂಲಕವಾಗಿ ನಾವು ಕಂಡುಕೊಂಡ್ವಿ ಸಿನಿಮಾ ಹಾಡು ಹಾಡೋದಾಗ್ಲಿ ಭಜನೆ ಪದ ತತ್ವಪದ ಎಲ್ಲವುಗಳನ್ನು ನಾವು ಆ ಒಂದು ಕಲಾವಿದರಾಗಿ ನಾವು ಬೆಳೆದ್ವು ಇದಕ್ಕೆ ನಮ್ಮ ಜೊತೇಲಿ ಇರತಕ್ಕಂಥ ಸಹಕಲಾವಿದರು ಕೂಡ ವಾ ಮುಖ್ಯವಾ ಮುಖ್ಯ ಅವರ ಸಾಧನೆಯು ಕೂಡ ನಾವು ಮುಖ್ಯವಾಗಿ ಋಣ ಋಣಭಾರಿ ಆಗಿರ್ತೀವಿ ಪ್ರ ಅಂದರೆ ನಾವು ಈ ಚಿಕ್ಕಂದಿನಿಂದಲೇ ಇಲ್ಲಿಯವರೆಗೂ ನಾವು ಈ ಕಲೆಯನ್ನು ಮೈಗೂಡಿಸಿಕೊಂಡು ಆ ಕಲೆಯನ್ನ ಮೇಲೆ ನಾವು ಜೀವನವನ್ನು ಸಾಗಿಸ್ತೀವಿ ಹವ್ಯಾಸಿ ವೃತ್ತಿ ರಂಗಭೂಮಿ ಕಲಾವಿದರು ಕಲಾ ಸಂಘವನ್ನು ಕೂಡ ನಾವು ಮಾಡಿದ್ದೀವಿ ಇದಕ್ಕೆ ಭಾಷಿಣಿ ಸಂಸ್ಥೆ ಮತ್ತು ಈ ಒಂದು ಪ್ರಾಜೆಕ್ಟ್ ವರ್ಕು ಮಾಡತಕ್ಕಂಥೆಲ್ಲ ಸಿಬ್ಬಂದಿ ವರ್ಗದವರಿಗೂ ಧನ್ಯವಾದಗಳು ಶರಣು ಶರಣಾರ್ತಿ